ನಾನು ಫ್ಲಿಪ್ಕಾರ್ಟ್ನಲ್ಲಿ ಡೆಲ್ ಕಂಪ್ನಿ ಡೆಲ್ ತ್ರೀ ತೌಸೆಂಡ್ ಕಂಪ್ನಿ ಇದನ್ನ ಮಾಡೆಲ್ದು ಲ್ಯಾಪ್ಟಾಪ್ ಆರ್ಡ್ರು ಮಾಡಿದ್ದೆ ಅದು ಇವತ್ತು ಬಂದಿದೆ ತುಂಬ ಚೆನ್ನಾಗಿದೆ ಲ್ಯಾಪ್ಟಾಪು ಒಳ್ಳೆಯ ಸ್ಟೈಲಿಶ್ ಕಲರ್ ಇದೆ ಮೆರೂನ್ ಕಲರು ಹಾಗೇ ತುಂಬ ಹಗುರವಾಗಿದೆ ನಾವು ಅದನ್ನ ಎಲ್ಲಿ ಬೇಕಾದ್ರು ಎತ್ಕೊಂಡು ಹೋಗ್ಬೋದು ತುಂಬ ಹಗುರವಾಗಿದೆ ಮತ್ತು ಅದ್ರದ್ದು ಕೀಪ್ಯಾಡ್ ಕೂಡ ಅಷ್ಟೇ ಸ್ಮೂತಾಗಿದೆ ನೋಡಲಿಕ್ಕೂ ಭಾಳ ಆಕರ್ಷಕವಾಗಿದೆ ಸ್ಕ್ರೀನು ಫೋಟ್ ಹದಿನಾಲ್ಕು ಇಂಚಿಂದು ಸ್ಕ್ರೀನು ಕ್ಲಾರಿಟಿ ಸ್ ತುಂಬ ಚೆನ್ನಾಗಿ ಕ್ಲಾರಿಟಿ ಇದೆ ಹಾಗೇ ಅದ್ರದ್ದು ಚಾರ್ಜಿಂಗ್ ಕ್ವಾಲಿಟಿ ಕೂಡ ಮೂರು ದಿವಸ ಅಂತ ಹೇಳಿದ್ದಾರೆ ಒಂದು ಸಲ ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ ಹತ್ತತ್ತಿರ ಒಂದು ಏಯ್ಟೀನ್ ಹದಿನೆಂಟು ಗಂಟೆಗಳ ಕಾಲ ಅದ್ರದ್ದು ಬ್ಯಾಟ್ರೀ ಇದು ಬರುತ್ತೆ ಅಂತ ಹೇಳಿದ್ದಾರೆ ಹಾಗೇ ಹಾರ್ಡ್ ಡಿಸ್ಕ್ ಕೂಡ ಫೈ ಜಿ ಬಿ ಇದು ಇದೆ ಹಾರ್ಡ್ ಡಿಸ್ಕ್ ಇದೆ ಟೂ ಟೆರ್ರಾಬೈಟ್ದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ನಾವು ಕನೆಕ್ಟ್ ಮಾಡ್ಕೋಬೋದು ಹಾಗೇ ಅದ್ರದ್ದು ಕ್ಯಾಮ್ರಾ ಕೂಡ ಇದೆ ನೀವು ವೆಬ್ಕ್ಯಾಮ್ ಮಾಡಲಿಕ್ಕೆ ಅಥವಾ ಏನಾದ್ರು ವೀಡಿಯೋ ಕಾಲ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಹಾಗೇ ಕೆಲವೆಲ್ಲ ಆ್ಯಪ್ಗಳ್ನೂ ಕೊಟ್ಟಿದ್ದಾನೆ ಇನ್ಬಿಲ್ಟ್ ಆ್ಯಪ್ ಇದೆ ಸೊ ವಿಂಡೋಸು ಲೆವೆನ್ನು ವಿಂಡೋಸ್ ಲೆವೆನ್ ಇರೋದರಿಂದ ನಮಗೆ ಪ್ರೊಡಕ್ಟಿವಿಟಿಗೆ ಅಂದರೆ ಈ ಆಫೀಸ್ ವರ್ಕಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಎಲ್ಲ ರೀತಿಯಾದಂಥ ಒಂದು ಅಪ್ಲಿಕೇಶನ್ ಅದರಲ್ಲಿ ಇದ್ದಾವೆ ತುಂಬ ಚೆನ್ನಾಗಿದೆ ಅದನ್ನ ನೀವೆಲ್ಲರೂ ಟ್ರೈ ಮಾಡ್ಬೋದು ಮತ್ತು ನಮ್ಗೆ ಇದು ಆಫರಲ್ಲಿ ಸಿಕ್ಕಿದ್ದು ಫ್ಲಿಪ್ಕಾರ್ಟಲ್ಲಿ ಅದು ಹೊರ್ಗಡೆ ಮಾರ್ಕೆಟ್ಟಲ್ಲಿ ಅದರದ್ದು ಬೆಲೆ ಬಂದ್ಬಿಟ್ಟು ಹತ್ರತ್ರ ಒಂದು ಐವತ್ತು ಸಾವಿರ ಇದೆ ನಲ್ವತ್ತೈದರಿಂದ ಐವತ್ತು ಸಾವಿರ ಇದೆ ನನ್ಗೆ ಇದು ಆಫರ್ ರೇಟಲ್ಲಿ ಮೂವತ್ತೈದು ಸಾವಿರಕ್ಕೆ ಸಿಕ್ಕಿದ್ದು ತುಂಬ ಚೆನ್ನಾಗಿದೆ ನೀವೆಲ್ಲರೂ ಇದನ್ನ ಟ್ರೈ ಮಾಡ್ಬೋದು ಹಾಗೇ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಬೇರೆ ಲ್ಯಾಪ್ಟಾಪಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಇದು ಸರ್ವೀಸ್ ಕ್ವಾಲಿಟಿನೂ ಚೆನ್ನಾಗಿದೆ ಎಲ್ಲ ಕಡೆನೂ ನೀವು ಇದನ್ನ ಈಸಿಯಾಗಿ ನಿಮಗೆ ಇದ್ರದ್ದು ಏನೇ ಸಮಸ್ಯೆಗಳು ಬಂದರೂ ಸರ್ವೀಸು ತುಂಬ ಈಸಿಯಾಗಿ ಅವೇಲೇಬಲಿದೆ ಕಡಿಮೆ ಬರೋದು ಫಾಲ್ಟ್ ಬರೋದು ಕಡಿಮೆ ಅದರದ್ದು ತೊಂದರೆ ಬರೋದು ಬಂದರೂ ಕೂಡ ನಿಮಗೆ ಆದಷ್ಟು ಬೇಗ ಅದ್ರದ್ದು ರಿಪೇರಿ ಮಾಡಿ ಕೊಡ್ತಾರೆ ಸರ್ವೀಸ್ ಸೆಂಟರ್ ಎಲ್ಲ ಕಡೆ ಇದೆ